ಈಗಿರುವ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಎಂಬುವುದು ಸಾಮಾನ್ಯವಾಗಿ ಬಿಟ್ಟಿದೆ ಪ್ರತಿಯೊಬ್ಬರ ಕೈಯ್ಯಲ್ಲಿಯೂ ಬೆಂಕಿ ಪೊಟ್ಟಣದಂತೆ ಇರುತ್ತದೆ ನಮಗೆ ಇದರಿಂದ ಹಲವಾರು ಪ್ರಯೋಜನಗಳು ಇವೆ ಅವುಗಳೆಂದರೆ ನಾವು ಇದರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ತುಂಬ ಸುಲಭವಾಗಿ ಒಬ್ಬರಿಂದ ಮತ್ತೊಬ್ರಿಗೆ ಮಾತನಾಡಬಹುದು ಅದರ ಜೊತೆಗೆ ಯಾವುದೇ ವಿಷಯ ಬೇಕಾದರೂ ನೀವು ಕೆಲವೇ ಸೆಕೆಂಡುಗಳಲ್ಲಿ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮೊಬೈಲ್ ಫೋನ್ ಅಳವಡಿಸಿಕೊಂಡಿದೆ ಅದರ ಜೊತೆಗೆ ಮೊಬೈಲ್ ಫೋನ ಮೊಬೈಲ್ ಫೋನೆಂಬುದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಒಂದು ವಸ್ತುವಾಗಿಬಿಟ್ಟಿದೆ ಆದ್ದರಿಂದ ಮೊಬೈಲ್ ಫೋನ್ ನಮಗೆ ಒಂದು ಉತ್ತಮವಾದ ಗೆಳೆಯನಂತೆ ಸಹಕಾರ ಮತ್ತು ಸಂಬಂಧವನ್ನು ಏರ್ಪಡಿಸುತ್ತದೆ ಅದರ ಜೊತೆಗೆ ಮೊಬೈಲ್ ಫೋನ್ನಲ್ಲಿ ನಾವು ನ್ಯೂಸನ್ನು ನೋಡ್ಬಹುದು ಧಾರಾವಾಹಿಗಳನ್ನು ನೋಡ್ಬಹುದು ಮನೋರಂಜನೆಯನ್ನ ಪಡೆಯಬಹುದು ಕೆಲವು ಕಾಮಿಡಿ ತುಣುಕುಗಳನ್ನು ಅನುಭವಿಸ್ಬೋದು ಅದರ ಜೊತೆಗೆ ಮ್ಯೂಸಿಕನ್ನು ಕೇಳ್ಬಹುದು ಸಂಗೀತವನ್ನು ಆಲಿಸಬಹುದು ಅದರ ಜೊತೆಗೆ ನಾಟಕಗಳನ್ನು ನೋಡಬಹುದು ಹಲವಾರು ವಿಧವಾದ ಅನುಕೂಲಗಳು ಇದರಿಂದ ಇದ್ದಾವೆ ಅದರ ಜೊತೆಗೆ ಮೊಬೈಲ್ ಫೋನೆನ್ನುವುದು ಇತ್ತೀಚಿನ ತಂತ್ರಜ್ಞಾನದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸಾಧಿಸಿದೆ ಆದ್ದರಿಂದ ಮೊಬೈಲ್ ಫೋನೆನ್ನುವುದು ಪ್ರತಿಯೊಬ್ಬರಿಗೂ ಬೇಕಾಗುವೊಂದು ವಸ್ತು ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಒಂದು ಎರಡು ಮೂರು ಒಬ್ಬೊಬ್ಬರು ಒಬ್ಬೊಬ್ರಿಗೂ ಒಂದೊಂದು ಮೊಬೈಲ್ ಇರುತ್ತೆ ಆ ಥರ ನಾವು ಅದನ್ನ ಮೈಗೂಡಿಸಿಕೊಂಡಿದ್ದೇವೆ ಆದ್ದರಿಂದ ಮೊಬೈಲ್ ಫೋನೆಂಬುದು ಪ್ರತಿಯೊಬ್ಬರಿಗೂ ಬೇಕಾಗುವ ಒಂದು ತಂತ್ರಜ್ಙಾನದ ಮಾಧ್ಯಮವಾಗಿದೆ ಇದರಿಂದ ನಮಗೆ ಬೇಕಾಗುವಂಥವರ ಜೊತೆ ನಾವು ಮಾತಾಡ್ಬೋದು ಮೆಸೇಜನ್ನು ಕಳಿಸ್ಬೋದು ಇಂಟ್ರ್ನೆಟ್ ಮುಖಾಂತರ ವಾಟ್ಸಪ್ ಮಾಡ್ಬೋದು ಫೋನ್ ಪೇ ಮುಖಾಂತರ ದುಡ್ಡನ್ನು ಕಳಿಸ್ಬೋದು ನಾವು ಪಡ್ಕೊಬೋದು ಇವೆಲ್ಲವೂ ಅನುಕೂಲಗಳು ಇದರಿಂದ ಆಗುತ್ತಿವೆ